ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರವು ನಿರ್ಧಾರಗಳನ್ನ ಹೇಗೆ ತೊಗೊಳ್ತದೆ ಮತ್ತು ಕಾನೂನುಗಳ್ನ ಹೇಗೆ ಜಾರಿಗೊಳ್ಸ್ತೆ ಅಂತ ಒಂದು ಒಳ್ಳೆಯ ಪ್ರಶ್ನೆಯಿದೆ ಸದ್ಯದ ಪರ್ಸ್ಥಿತೀನಲ್ಲಿ ರಾಜ್ಯ ಸರ್ಕಾರ ತೊಗೊಳ್ತಾ ಇರತಕ್ಕಂಥ ನಿರ್ಧಾರಗಳೆಲ್ಲ ಗ್ಯಾರೆಂಟಿಗ್ಳ ಮೇಲೆ ಅವಲಂಬಿತವಾಗಿದೆ ಗ್ಯಾರೆಂಟಿ ಕೇಂದ್ರಿತ ನಿರ್ಧಾರಗಳು ಜನಕೇಂದ್ರಿತ ನಿರ್ಧಾರಗಳಲ್ಲ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಇನ್ನೆರಡು ಯಾವುದು ಯುವನಿಧಿ ಅನ್ನಭಾಗ್ಯ ಈ ಯೋಜನೆಗಳ ಸುತ್ತನೇ ರಾಜ್ಯ ಸರ್ಕಾರ ಸುತ್ತುತ್ತಾ ಇದೆ ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಹೇಳ್ತಾರೆ ಯಾವುದೇ ಜಿಲ್ಲೆಗೂ ಅಭಿವೃದ್ಧಿ ಅನುದಾನಗಳಿಲ್ಲ ಈಗ ನಮ್ಮ ಜಿಲ್ಲೆ ತೊಗೊಳಿ ಚುನಾವಣೆಗೆ ಮುಂಚೆ ಎಲೆಕ್ಷನ್ ಸಮಯದಲ್ಲಿ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಹೇಳಿದ ಕೋಲಾರ ಕ್ಯಾಂಡಿಡೇಟು ನಾನು ಗೆದ್ದು ಎಮ್ ಎಲ್ ಎ ಆದ ಮೇಲೆ ನೂರು ಕೋಟಿ ತಂದು ಎಲ್ಲ ಕಡೆ ರಸ್ತೆ ಹಾಕ್ತೀನಿ ಅಂತ ಇವತ್ವರೆಗೂ ಒಂದು ಕಡೆ ಒಂದೇ ಒಂದು ಕಲ್ಲು ಕೂಡ ಹಾಕಿಲ್ಲ ರಸ್ತೆಗೆ ಈ ಥರ ಪರಿಸ್ಥಿತಿಯಿದೆ ರಾಜ್ಕೀಯದ ದೃಷ್ಟಿಯಿಂದ ನೋಡೋಕ್ಕೋದ್ರೆ ಇದು ಒಳ್ಳೆಯದೋ ಕೆಟ್ಟದೋ ನನಗಂತೂ ಗೂತ್ತಿಲ್ಲ ಜನಗ್ಳ ಹತ್ತಿರ ಅಂತೂ ದುಡ್ಡು ಓಡಾಡ್ತಾಯಿದೆ ಬಸ್ ಫ್ರೀ ಆದ ಮೇಲೆ ಜನ ವಿಪರೀತ ಓಡಾಡ್ತಾ ಇದ್ದಾರೆ ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯ ತುಂಬ ಹಿಂದುಳಿತಾ ಇದೆ ಅಂತ ನನಗೆ ತುಂಬ ಬಲವಾಗಿ ಅನ್ನಿಸ್ತಾ ಇದೆ